ನಾವು ಕ್ರಿಸ್ಮಸ್ಸಲ್ಲಿ ಅನೇಕ ತಿನಿಸುಗಳನ್ನು ನಾವು ತಯಾರಿಸ್ತೇವೆ ವಿಶೇಷವಾಗಿ ನಾವು ಕೇಕನ್ನು ತಯಾರಿಸ್ತೇವೆ ಮತ್ತು ರೋಸ್ ಕುಕ್ಕೀಸ್ ಅನ್ನೋ ಒಂದು ತಿನಿಸನ್ನು ನಾವು ಮನೆಯಲ್ಲಿ ತಯಾರಿಸ್ತೇವೆ ಹೌದು ಯಾಕೆ ಅಂದರೆ ಇನ್ನೂ ಅನೇಕ ತಿನಿಸುಗಳನ್ನು ತಯಾರಿಸ್ತೇವೆ ಅದು ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ತಯಾರಿಸೋದು ಸಂತೋಷ ಸಂಭ್ರಮದಿಂದ ತಯಾರಿಸೋದ್ರಿಂದ ಅದು ರುಚಿ ಕೂಡ ವಿಶೇಷವಾಗಿರ್ತದೆ ಕೇಕನ್ನು ಸಾವ ಈ ಕ್ರಿಸ್ಮಸ್ ಅಂದ್ರೇ ಕೇಕ್ಗೆ ಫೇಮಸ್ಸು ಪ್ರತಿಯೊಬ್ಬರೂ ಆ ಕ್ರಿಸ್ಮಸ್ ಕೇಕ್ಗೋಸ್ಕರವೇ ಕಾಯ್ತಾ ಇರ್ತಾರೆ ಅದು ಬಹಳ ರುಚಿಯಾಗಿ ಕೂಡ ಇರ್ತದೆ ಶುಚಿಯಾಗಿ ರುಚಿಯಾಗಿ ತಯಾರಿಸ್ತಾರೆ ಮತ್ತು ಮತ್ತೊಂದು ತಿನಿಸು ಅಂದರೆ ರೋಸ್ ಕುಕ್ಕೀಸ್ ಇದಂತೂ ಪ್ರತಿಯೊಬ್ಬರೂ ಅನ್ಯೋ ಕ್ರೈಸ್ತರಲ್ಲದೇ ಬೇರೆ ಜನಾಂಗಗಳವರು ಈ ತಿನಿಸಿಗೋಸ್ಕರ ಎದುರು ನೋಡ್ತಾನೆ ಇರ್ತಾರೆ ವರ್ಷವೆಲ್ಲ ಅಷ್ಟು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಕಲ್ಕಲ್ ಅನ್ನೋ ಈ ಮತ್ತೊಂದು ಸ್ವೀಟನ್ನು ತಯಾರಿಸ್ತೀವಿ ಅದು ಕೂಡ ಬಹಳ ಚೆನ್ನಾಗಿರತ್ತೆ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರತ್ತೆ ನಿಜ ಹೇಳಬೇಕಂದ್ರೆ ಪ್ರತಿಯೊಬ್ಬರೂ ಕೂಡ ಈ ಕ್ರಿಸ್ಮಸ್ಸಲ್ಲಿ ಮಾಡುವ ಎಲ್ಲ ತಿನಿಸುಗಳನ್ನ ಅದರ ರುಚಿಯನ್ನು ಸವಿಯೋದಕ್ಕೆ ವರ್ಷವೆಲ್ಲ ಕಾಯ್ತಿರ್ತಾರೆ